ಉಡುಪಿ ಜನಪ್ರಿಯ ಪ್ರಸಿದ್ದವಾದ ಸಾಂಪ್ರದಾಯಿಕ ತಿಂಡಿ ತಿನಿಸು ಅಂತ ಬನ್ ಕೋಸಂಬರಿ ಕೊರ್ರಿ ಆಮೇಲೆ ನೀರು ದೋಸೆ ಆಮೇಲೆ ಮಸಾಲೆ ದೋಸೆ ಮಸಾಲೆ ದೋಸೆ ಅಂತು ಉಡುಪಿಲಿ ಪೇಮಸ್ ಮಸಾಲೆ ದೋಸೆ ಬನ್ಸ್ ಕೋಸಂಬರಿ ಉಡುಪಿಲಿ ಫೇಮಸ್ ಅಂದರೆ ಈ ಆಹಾರಗಳ ಪದಾರ್ಥಗಳನ್ನು ನಾವು ಅಡುಗೆ ವಿಧಾನದಲ್ಲಿ ಹೇಗೆ ಉಪಯೋಗಿಸ್ತೇ ಕೆಲವೊಂದು ನಾವು ಬೆಳಗಿನ ಚಹಾಕ್ಕೆ ಇಲ್ಲದ್ರೆ ಮಧ್ಯಾಹ್ನ ಊಟಕ್ಕೂ ಉಪಯೋಗಿಸ್ತೇವೆ ಅಂದರೆ ಇಲ್ಲಿ ಉಡುಪಿಯಲ್ಲಿ ಯಾವ ತಿಂಡಿ ಯಾವ ಟೈಮಲ್ಲಿ ಉಪಯೋಗಿಸ್ತೇವೆ ಅಂತ ಹೇಳಿಕ್ಕೆ ಆಗಲ್ಲ ಎಲ್ಲ ತಿಂಡಿ ನಮಗೆ ಇಷ್ಟ ಬಂದ ಸಮಯದಲ್ಲಿ ತಿಂತೇವೆ ಅಂದರೆ ಈ ನಮ್ಮ ಈ ಜಿಲ್ಲೆಯಲ್ಲಿ ಇತಿಹಾಸವನ್ನು ಹೇಗೆ ಪ್ರತಿಬಿಂಬಿಸುತ್ತೆ ಅಂದರೆ ನಾವು ನಮ್ಮ ಊರಿನಲ್ಲಿ ಎಂಥ ಸ್ಪೆಷಲ್ ಉಂಟು ಅದು ನಾವು ಇಲ್ಲಿ ಬಿಟ್ಟು ಕೊಡೋದಿಲ್ಲ ಬೇರೆಯವರಿಗೆ ಅಂದರೆ ನಮ್ಮ ಎಂಥ ಉಂಟು ಸ್ಪೆಷಲ್ ಅದನ್ನು ನಾವು ಇಲ್ಲಿ ಮಾಡ್ತೇವೆ ಆಮೇಲೆ ಆಹಾರ ಒದಗಿಸುವ ಸ್ಥಳಗಳು ಯಾವುದಂದ್ರೆ ನಮ್ಮದು ಈಗ ಈಗೀಗಿನ ಕೆಲವು ಕಡೆಯಲ್ಲಿ ನಮಗೆ ಕೆಲವೊಂದು ತಿಂಡಿ ತಿನ್ನುದಿಲ್ಲ ಸಿಗೋದಿಲ್ಲ ಅಂದರೆ ಮುಂಚಿನ ಭಟ್ಟರ ಅಂಗಡಿ ಹೀಗೆ ಇಂತ ಪ್ಲೇಸ್ಗಳಲ್ಲೆಲ್ಲ ನಮ್ಮ ಮುಂಚಿನ ಕಾಲದ ಅಡು ತಿಂಡಿಗಳೆಲ್ಲ ಸಿಗ್ತದೆ ಬನ್ಸ್ ಕೋಸಂಬರಿ ಆಮೇಲೆ ಪೂರಿ ಬಾಜಿ ಆಮೇಲೆ ಮಸಾಲೆ ದೋಸೆ ಇವೆಲ್ಲ ಮುಂ ಮುಂಚಿನ ಅಂದರೆ ಓಲ್ಡ್ ಗೂಡು ಅಂಗಡಿ ಥರ ಅಂತ ಇರ್ತದಲ್ಲ ಇಂಥ ಕಡೆಯಲ್ಲೆಲ್ಲ ಸಿಗ್ತದೆ ನಮ್ಮ ಗೋಳಿಬಜೆ ಎಲ್ಲ